ಹಲೋ ಎಲ್ಲಿದೀಯಾ ನಾನು ತ್ರಿಶೂಲ್ ಇದು ಬೇರೆ ನಂಬರ್ ಎಲ್ಲಿದೀಯಾ ಹಾಂ ಹಾಂ ಇವಾಗ ಆಯಿತು ಒಂದು ಮೂರು ದಿವಸ ಆಯಿತು ಅನ್ಕೋತೀನಿ ನನಗೂ ಕರೆಕ್ಟಾಗಿ ನೆನಪಿಲ್ಲ ಅದು ಎಲ್ಲೋ ಇಲ್ಲೇ ಇಸ್ಕೊಂಡಿದ್ದು ನಮ್ಮ ಮನೆ ಹತ್ರ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಆದರೆ ಅದೇ ಎಷ್ಟಾಯಿತು ಇದು ನಿನ್ನದು ಬಾಕ್ಸು ಹಾಂ ಎಂಟೂವರೆ ಸಾವಿರ ಆಯಿತಾ ನಂಗೆ ಏಳೂವರೆ ಸಾವಿರದಲ್ಲೇ ಸಿಕ್ಕಿತು ಕಣೋ ಅದೇ ಸ್ಯಾಂಡಲ್ವುಡ್ ಬಗ್ಗೆ ಯಾರೋ ಮಾತಾಡ್ತಿದ್ರು ಅದಕ್ಕೆ ಕೇಳುವ ಅಂತ ಮಾಡಿದೆ ಹೆಂಗ್ ಬಂತು ನೇಮು ಅಂತ ಕೇಳಕ್ಕೆ

ಹಾಂ ಹಾಂ ಹಾಂ

ಸ್ಯಾಂಡಲ್ವುಡ್ ನೇಮನ್ನ ತೆಗ್ದು ಸ್ಯಾಂಡಲ್ವುಡ್ ಟ್ರೀಗೆ ಇಂದ ತೆಗ್ದು ಇಲ್ಲಿ ಸ್ಯಾಂಡಲ್ವುಡ್ಗೆ ಹಾಕುದ್ರಾ ಹ್ಞೂ

ಇಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಹ್ಞೂ ಚೆನ್ನಾಗಿದೆ ಅಂತೀಯಾ ಹಾಂ ಹಾಂ ಹಾಂ ಅದೇ ಇವಾಗ ಎಲ್ಲಿದ್ದೀಯಾ ನೀನು ಬರ್ತ್ಯಾ ಈಗ ಫಿಲಮ್ಗೆ ಹೋಗುವಾ ಸ್ಯಾಂಡಲುಡ್ಗೆ ಯಾವ್ದಕ್ಕಾರೂ ಫಿಲಮ್ ನೋಡುವಾ ಬರ್ತ್ಯಾ ಹಾಂ ಮಂಡೆ ಏನೋ ಬಂದಿದೀನಿ ಮೈಸೂರಿಗೆ ಹ್ಞೂ ಬಂದಿದೀನಿ ಮೈಸೂರಿಗೆ

ಹ್ಞೂ ಸರಿ ಸರಿ ಬಂದೆ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಬಾಯ್